ಐದು ತಾರೀಕುಗಳು ನನಗೆ ನೆನಪಿರೋದಂದರೆ ಫಸ್ಟು ಟ್ವೆಂಟಿ ಏಯ್ತ್ ಡಿಸೆಂಬರ್ ನಮ್ಮ ತಾಯಿಯ ಹುಟ್ಟಿದ ದಿನ ಆಮೇಲೆ ಹತ್ತನೇ ಜೂನ ನನ್ನ ಮೊದಲನೇ ಮಗಳ ಹುಟ್ಟಿದ ದಿನ ಆಮೇಲೆ ಫೋರ್ತ್ ಆಗಸ್ಟ್ ಎರಡನೇ ಮಗಳ ಹುಟ್ಟಿದ ದಿನ ನೆಕ್ಸ್ಟು ಫಸ್ಟ್ ಮೇ ನನ್ನ ಮದುವೆಯ ದಿನ ಫಸ್ಟ್ ಮೇ ನನ್ನ ಮದುವೆ ಮಾಡಿದ ದಿನ ಆಮೇಲೆ ಲಾಸ್ಟು ಫಿಫ್ತ್ ಮಾರ್ಚ್ ನನ್ನ ಗಂಡನ ಹುಟ್ಟಿದ ದಿನ ಸೊ ಯಾ ಐದು ತಾರೀಕುಗಳು ಅಂದರೆ ಟ್ವೆಂಟಿ ಏಯ್ತ್ ಡಿಸೆಂಬರ್

ಹತ್ತು ಜೂನ್ ಹತ್ತನೇ ಜೂನ್ ಆಮೇಲೆ ನಾಲಕ್ನೇದು ನಾಲ್ಕು ನಾಲ್ಕು ತಾರೀಕು ಆಗಸ್ಟು ಐದನೇದು ಐದು ತಾರೀಕಿನ ಮಾರ್ಚ್